ನಾನು ನಮ್ಮ ಬೆಳೆಗಳನ್ನು ಮಾರಾಟ ಮಾಡಲು ಪಸ್ಟು ಮೊದಲು ನಾನು ನಾನು ಬೆಳೆದ ಬೆಳೆ ಯಾವುದು ಎಂದು ತಿಳಿದುಕೊಳ್ಳುತ್ತೇನೆ ಅಂದರೆ ನ ಅದು ದಿನನಿತ್ಯದ ದಿನನಿತ್ಯದಲ್ಲಿ ಉಪಯೋಗಿಸುವ ಬೆಳೆಯೇ ಔಷಧೀಯ ಬೆಳೆಯೇ ಹಣ್ಣು ತೆಂಗಿನಕಾಯಿ ಹೂವು ಜಾನವಾರದ್ದು ಉತ್ಪನ್ನ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ ಹೀಗೆ ನಾನು ಈ ವರ್ಗದಲ್ಲಿ ಯಾವ ರೀತಿಯ ಬೆಳೆಯನ್ನು ನಾನು ಬೆಳೆದಿದ್ದೇನೆ ಎಂದು ಪಸ್ ಮೊದಲು ತಿಳಿದುಕೊಳ್ಳುತ್ತೇನೆ ಅದರ ರೀತಿಯಲ್ಲಿ ನಾನು ಅವುಗಳನ್ನು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಸಗಟು ಮಾರುಕಟ್ಟೇಲಿ ಒಳಾಂಗಣ ಒಳಾಂಗಣ ಮಾರುಕಟ್ಟೆ ಸಾರ್ವಜನಿಕ ಮಾರುಕಟ್ಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮೀನು ಮಾರುಕಟ್ಟೆ ಸ್ಟ್ರೀಟ್ ಮಾರುಕಟ್ಟೆ ಅಥ ನ ನೈಟ್ ಮಾರುಕಟ್ಟೆ ಹಣ್ಣು ಮಾರುಕಟ್ಟೆ ಹೀಗೆ ಬೇರೆ ಬೇರೆ ರೀತಿಯ ವಿಧಗಳಲ್ಲಿ ಮಾರುಕಟ್ಟೆಗಳು ಇವೆ ನಾನು ಬೆಳೆದ ಬೆಳೆ ಯಾವ ಮಾರುಕಟ್ಟೆಯಲ್ಲಿ ಸಿ ಯೇ ಒಳಗೊಂಡಿರ್ತದೆ ಎಂದು ತಿಳಿದುಕೊಳ್ಳುತ್ತೇನೆ ಅದು ಹೂ ಆಗಿರ್ಬೋದು ಜಾನ್ವಾರದ್ದು ಉತ್ಪನ್ನ ಆಗಿರ್ಬೋದು ಅಥವಾ ಔಷಧೀಯ ಬೆಳೆ ಆಗಿರ್ಬೋದು ಅಥವಾ ಹಣ್ಣುಗಳು ಆಗಿರ್ಬೋದು ಹೀಗೆ ಅವುಗಳನ್ನು ನಾನು ಚಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇನೆ ಒಂದು ವೇಳೆ ನಾನು ಬೆಳೆದ ಬೆಳೆ ಬಹಳ ಇದ್ದರೆ ಅವುಗಳನ್ನು ಸಗಟು ಮಾರುಕಟ್ಟೆಯಲ್ಲಿ ಅಥವಾ ಒಳಾಂಗಣ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇನೆ ನಾನು ಬೆಳೆದ ಬೆಳೆ ಮೀನು ಆಗಿದ್ದರೆ ಅದನ್ನು ಮೀನು ಮಾರುಕ ಮೀನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇನೆ ನಾನು ಬೆಳೆದ ಬೆಳೆ ಆಹಾರ ಉತ್ಪನ್ನವಾಗಿ ಆಗಿದ್ದರೆ ಅದನ್ನು ಸ್ಟ್ರೀಟ್ ಮಾರುಕಟ್ಟೆ ಅಥವಾ ಸಾರ್ವಜನಿಕ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುತ್ತೇನೆ ಹೀಗೆ ಯಾವ ಬೇರೆ ಬೇರೆ ರೀತಿಯ ಮಾರುಕಟ್ಟೆಗಳು ಇರುವುದರಿಂದ ನಮಗೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಅವುಗಳನ್ನು ನಾವು ಮಾರಾಟ ಮಾಡಬೇಕಾಗುತ್ತದೆ ಒಂದು ವೇಳೆ ನಾನು ಬೆಳೆದ ಬೆಳೆ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಬೇಕಾದರೆ ನಾವು ಆ ರಾಜ್ಯದ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ ಅದು ಯಾವುವು ಎಂದರೆ ರಾಜ್ಯ ಸರ್ಕಾರದ ತೆರಿಗೆ ಕೇಂದ್ರ ಸರ್ಕಾರದ ತೆರಿಗೆ ಒಂದು ರಾಜ್ಯ ಸರ್ಕಾರದ ತೆರಿಗೆ ಬೇರೆ ಬೇರೆ ರೀತಿಯಾಗಿರುತ್ತದೆ ಉದಾಹರಣೆಗೆ ನಮ್ಮಲ್ಲಿ ಐದು ಪರ್ಸೆಂಟ್ ಇದ್ದರೆ ಬೇರೆ ರಾಜ್ಯದಲ್ಲಿ ಆರು ಪರ್ಸೆಂಟ್ ಇರುತ್ತೆ ರಾಜ್ಯ ಸರ್ಕಾರದ ತೆರಿಗೆ ಒಂದು ಉತ್ಪನ್ನಕ್ಕೆ ಬೇರೆ ಬೇರೆ ರಾಜ್ಯದಲ್ಲಿ ತೆರಿಗಯನ್ನು ವಿಧಿಸಲಾಗುತ್ತದೆ ಕೇಂದ್ರ ಸರ್ಕಾರದ ತೆರಿಗೆ ಅದು ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಅವಲಂಬಿತವಾಗುತ್ತದೆ ಅವಲಂಬಿತವಾಗಿರುತ್ತದೆ ಒಂದು ಉತ್ಪನ್ನ ಒಂದು ಉತ್ಪನ್ನಕ್ಕೆ ಹನ್ನೆರಡು ಪರ್ಸೆಂಟ್ ಆದರೆ ಒಂದು ಉತ್ಪನ್ನಕ್ಕೆ ಎಂಟು ಪರ್ಸೆಂಟ್ ಒಂದು ಉತ್ಪನ್ನಕ್ಕೆ ಹದಿನೆಂಟು ಪರ್ಸೆಂಟ್ ಈ ರೀತಿಯಾಗಿ ಅದು ಬೆಳೆದ ಬೆಳೆ ಯಾವ ರೀತಿ ಇದೆ ಅಥವಾ ವಾಣಿಜ್ಯ ಬೆಳೆಯೋ ಅದು ಕೃಷಿ ಉತ್ಪನ್ನ ಬೆಳೆಯೋ ಯಾವ ರೀತಿಯ ಬೆಳೆ ಇದೆ ಎಂದು ತಿಳಿದುಕೊಂಡು ಅದ್ರ ಮೇಲೆ ಅದಕ್ಕೆ ತೆರಿಗೆಯನ್ನು ವಿಧಿಸಲಾಗುತ್ತದೆ ಹೀಗೆ ತೆರಿಗೆಯನ್ನು ನೋಡಿಕೊಂಡು ಆ ರಾಜ್ಯದಲ್ಲಿ ನಾವು ಆ ಬೆಳೆಯನ್ನು ಮಾರಾಟ ಮಾಡುತ್ತೇವೆ